ಕೆಲವರಿಗೆ ಅವ್ರಿಗೆ ಇಷ್ಟವಾದ ಕಲಾವಿದರು ಇರ್ತಾರೆ ಅವರು ಬಗ್ಗೆ ಏನಾದ್ರೂ ಮಾಧ್ಯಮಗಳಲ್ಲಿ ಬಂದರೆ ಕೆಲವೊಂದು ನಿಜ ಇರುತ್ತೆ ಕೆಲವೊಂದು ಸುಳ್ಳು ಇರುತ್ತೆ ಅವರ ಮೇಲೆ ಸುಳ್ಳು ಸುದ್ದಿ ಆರೋಪ ಪ್ರಕಟವಾಗ್ತಿರ್ತವೆ ಆಗಾಗ ಯಾಕೆಂದ್ರೆ ಆ ಕಲಾವಿದರಿಗೆ ಇವಾಗ ನಾವು ಎಲ್ಲರಿಗೂ ನಮಗಿಷ್ಟವಾಗಿರೊ ಕಲಾವಿದರೇ ಅವ್ರಿಗೆ ಇಷ್ಟ ಆಗ್ಬೇಕು ಅಂತ ಏನಿಲ್ಲ ಒಬ್ಬರು ಅವ್ರನ್ನು ದ್ವೇಷ ಕೂಡ ಮಾಡ್ತಿರ್ತಾರೆ ಅವರಿಗೆ ಇವರ ಬಗ್ಗೆ ಸರಿಯಾದ ಮಾಹಿತಿ ಸಿಕ್ಕಿರೋದಿಲ್ಲ ಮತ್ತೆ ಇವರ ಬಗ್ಗೆ ತಿಳಿದಿರೋದಿಲ್ಲ ಆದ್ರಿಂದ ಯಾರು ಬಂದು ಏನು ಹೇಳಿದ್ರೂ ಸುಳ್ಳು ಸುದ್ದಿ ಪ್ರಕಟಮಾಡ್ತಾರೆ